ಸರ್ ನಮಸ್ಕಾರ ಸರ್ ಟೂರಿಸಮ್ ಇದು ಸ ಅಡುಗೆ ಭಟ್ರು ಶಂಕ್ರ ಅವರ ಮಾತಾಡ್ತಿರೋದು ಸರ್ ಟೂರಿಸಮ್ ಟ್ರಾವೆಲ್ಸ್ ಇಂದ ಮಾತಾಡ್ತಿರೋದು ನಾವು ಸರ್ ಇದು ನಮ್ಮ ನಮ್ಮದೊಂದು ಇದಿತ್ತು ಸಂಸ್ಥೆ ಅದರಿಂದ ಒಂದು ಹದ್ನೈದು ಸೀಟು ಮೆಂಬರ್ಸು ಒಂದು ಟೂರ್ ಒನ್ ಒನ್ ಡೇ ಟೂರ್ ಹೋಗೋಣ ಅಂತಿದ್ದರು ಅದಕ್ಕೆ ನೈಟ್ ಡಿನ್ನರ್ಗೆ ಊಟದ ವ್ಯವಸ್ಥೆ ಬೇಕಿತ್ತು ಅದಕ್ಕೆ ತುಂಬ ಇಷ್ಟ ಪಟ್ಟು ನೀರ್ದೋಸೆ ಮತ್ತು ಕುಂದಾಪುರ್ದ ಕೋಳಿ ಸಾಂಬಾರು ಕೇಳ್ತಿದ್ದಾರೆ ಅದಕ್ಕೆ ನೀವು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದರು ಅದಕ್ಕೆ ಕಾಂಟಾಕ್ಟ್ ಮಾಡಿದೆ ನಿಮ್ಮನ್ನು ಹೆಂಗೆ ಮಾಡಿ ಕೊಡ್ತೀರಿ ಹಾಂ ಸರ್ ಹೌದು ಉಂಡೇದು ಸರ್ ಹದ್ನೈದು ಜನ ಹೋಗ್ತಿದ್ದೇವೆ ಹದ್ನೈದು ದಿವ್ಸ ಹ್ಞೂ ಹಾಂ ಸರ್ ಅದೇ ಹಾಂ ಹಾಂ ಸರ್ ಓಕೆ ಸರ್ ಸರ್ ಅದೇ ನೀವು ಒಂದೇ ಇದಕ್ಕೆ ಏನು ಚಾರ್ಜಸ್ ಮಾಡ್ತೀರಾ ಅದಕ್ಕೆ ಏನು ಏನು ಬೇಕಾಗುತ್ತೆ ಹಾಂ ಸರ್ ಹಾಂ ಸರ್ ಹಾಂ ಓಕೆ ಸರ್ ಓಕೆ ಅದೇ ಸರ್ ಅದೇ ನಮಗೆ ನೀರು ದೋಸೆ ಮತ್ತು ಕುಂದಾಪುರದ ಕೋಳಿ ಸಾಂಬಾರು ಬೇಕಿತ್ತು ಅದು ತುಂಬ ಇಷ್ಟ ಪಡ್ತಿದ್ದೇವೆ ನಾವು ಅದಕ್ಕೆ ಹಾಂ ಸರ್ ಓಕೆ ಹಾಂ ಸರ್ ಸರ್ ಸಂಜೆ ಹೊರಡ್ತಿದ್ರಾ ಹಾಂ ಸರ್ ಹಾಂ ಸರ್ ಓಕೆ ಸರ್ ಅದೇ ನೀವು ಬರೋ ನೀವು ಬರೋ ಗಂಟ ನಿಮ್ಗೆ ಏನು ಏನು ಬೇಕೋ ಅದು ಅದೆಲ್ಲ ಒಂದು ಸ್ವಲ್ಪ ಲೀಸ್ಟು ವಾಟ್ಸ್ಆ್ಯಪ್ ಮಾಡಿದರೆ ನಾನು ಐಟಮ್ ತೆಗ್ದಿಟ್ಟಿರ್ತೀನಿ ನೀವು ಬಂದು ಹಾಂ ಸರ್ ಹಾಂ ಸರ್ ಹಾಂ ಸರ್ ಇಟ್ಸ್ ಓಕೆ ಸರ್ ಓಕೆ ಸರ್ ಕಾಂಟ್ಯಾಕ್ಟ್ ಮಾಡ್ತೀನಿ ಬಿಡಿ ಸರ್ ಓಕೆ ಸರ್ ಹಾಂ ಸರ್ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಓಕೆ ಸರ್ ತ್ಯಾಂಕ್ ಯು ಹಾಂ ಸರ್ ಓಕೆ ಓಕೆ